ನೋಡಿ ರೀ ಇವತ್ತು ಕರ್ನಾಟಕ ರಾಜ್ಯ ಕ್ರೀಡಾ ಸ ವಲಯವು ಕೂಡ ಈ ಕ್ರೀಡೆಗೆ ಸಂಬಂಧಿಸಿದ ಅಸಾಮರ್ಥ್ಯಗಳನ್ನು ಮತ್ತು ದುರ್ಬಲತೆ ಹೆಂಗೆ ಅವರು ನಿಭಾಯಿಸ್ತಾರಪ್ಪ ಅಂದರೆ ಇಲ್ಲಿ ನೋಡಿ ರೀ ಇವತ್ತು ಉದಾಹರಣೆ ಅಂದಿನ ಕಾಲಕ್ಕಪ್ಪ ಅಂದರೆ ಇವಾಗ ಒಂದು ಸ್ವಲ್ಪ್ದಿನ ಹಿಂದೆ ನಾವೆಲ್ಲ ಬರೀ ಹಲವಾರು ಕ್ರೀಡೆ ಅಂದರೆ ಕ್ರಿಕೆಟು ಅಂಥ ಕ್ರೀಡೆಗಳನ್ನು ನಾವು ಜಾಸ್ತಿ ಗಮನ ಕೊಡ್ತೀವಿ ಆದರೆ ಇವತ್ತು ಹೆಂಗಾಗೈತೆ ಅಂದರೆ ಕಬಡ್ಡಿ ಖೋಖೋ ಹಲವಾರು ರೀತಿ ಕ್ರೀಡೆಗಳು ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾವೆ ಇದಕ್ಕೆ ಕಾರಣ ಏನೆಂದ್ರೆ ಅದರಲ್ಲಿರುವ ನಾವು ಪಾಪುಲಾರಿಟಿನ ಹೆಚ್ಗೆ ಮಾಡ್ತಿದ್ದೀವಿ ಆ ಒಂದು ಪಾಪ್ಯುಲಾರಿಟಿ ಹೆಚ್ಗೆ ಮಾಡೋಕೆ ಕರ್ನಾಟಕ ರಾಜ್ಯ ಕ್ರೀಡಾವಲಯ ಭಾಳ ಹೆಲ್ಪ್ಫುಲ್ ಆಗೈತೆ ಯಾಕೆಂದರೆ ಇವತ್ತು ಗ್ರಾಮೀಣ ಭಾಗದ ಒಂದು ಕ್ರೀಡೆಗಳನ್ನು ಗುರುತಿಸಿ ಅವನ್ನು ಮೆ ಮೇಲ್ಮಟ್ಟಕ್ಕೆ ಹೋಗೋದು ಕೂಡ ಅವರ ಕೈಯಾಗಿರುತ್ತೆ ಹಾಗಾಗಿ ಅವರು ಇವಾಗ ಎಕ್ಸಾಂಪಲ್ ಅವಾಗಿಂಗೆ ಹಿಂಗಾಗಿ ಹೇಗಾಯ್ತಂದ್ರೆ ಕು ಕೂಡ ಅನುಕೂಲ ಆಗೈತೆ ಯಾಕೆಂದ್ರೆ ಸಲುವಾಗಿ ಇವತ್ತು ಹಲವಾರು ರೀತಿಯ ಕ್ರೀಡೆಗಳನ್ನು ಕೂಡ ಇಟ್ಟಿದ್ದಾರೆ ಹಾಗಾಗಿ ಅದು ಅನುಕೂಲ ಆಗಿದೆ